ಹಾಂ ಹೇಳಿರಪ್ಪ ಇಲ್ಲೇ ಕಾಲೇಜಿಗೆ ಬಂದಿದ್ದೀನ್ರಪ್ಪ

ನಾಳೆಗಾ ಎಷ್ಟೊತ್ತಿಗೆ

ಹೌದಾ ಹೆಂಗೆ ಫುಲ್ ಫಾರ್ಟಿ ಜೋರನಾ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಅಲ್ಲಪ್ಪ ನೀನು ಯಾರನ್ನನ ನೋಡ್ದ್ನಂತೆ ಮನೆಗೆ ಬಂದು ಹೇಳ್ತಿ ಮತ್ತೆ ಹೆಂಗ್ ಬರ್ಲಿ ನಾನು ಇಲ್ಲ ನೋಡಪ್ಪ ನೀನು ಮತ್ತೆ ಯಾರನ್ನ ನೋಡಕತನ ಹುಡ್ಗ ಹುಡ್ಗಿ ನೋಡಕತನ ಅಂತ ಮನೆಗೆ ಹೇಳಿಯಲ್ಲ ಹಂಗಾರ್ ಬಿಡು ನನ್ನ

ಹ್ಞೂ ಹ್ಞೂ ನಾನಂತು ಬರ್ತೀನಪ್ಪ ಮನೆಗೆ ಒಂದು ಮಾತು ಫೋನ್ ಮಾಡಿ ಹೇಳ್ ಅಪ್ಪಗ ಮತ್ತು ಅವ್ವಗೆ ಹಾಂ ಸರಿ ತಗಪ್ಪ ನಾನೊಬ್ಬ ನಾನೊಬ್ಬನು ಬರ್ತೆ ಹಾಂ ಸರಿ ಹಾಂ